ಕನ್ನಡ ಭಾಷೆಯ ಬ ಮೇಲೆ ಮೊದಲಿನಿಂದಲೂ ಹಲವಾರು ಭಾಷೆಗಳು ಸಹ ಪ್ರಭಾವ ಬೀರುತ್ತಾ ಬಂದಿವೆ ಭಾಷೆಗಳಲ್ಲದೆ ಸಂಸ್ಕೃತಿಗಳು ಸಹ ಪ್ರಭಾವ ಬೀರುತ್ತಾ ಕನ್ನಡ ಭಾಷೆಯ ಮೇಲೆ ತಮ್ಮದೇ ಆದ ಒಂದು ವೈಖರಿಯನ್ನು ಬೀರುತ್ತಾ ಬಂದಿವೆ ಅದು ಹೇಗೆಂದರೆ ಪ್ರಾಚೀನ ಕಾಲದಿಂದಲೂ ನಾವು ಹಲವಾರು ಭಾಷೆಯನ್ನು ನಮ್ಮ ಭಾರತದಲ್ಲಿ ನೋಡಿದ್ದೇವೆ ಸಂಸ್ಕೃತ ಪ್ರಾಕೃತ ಪಾಲಿ ಇಂಥ ಭಾಷೆಗಳು ಸಾವಿರದ ನಾನ್ನೂರ ತೊಂಬತ್ತೆಂಟರ ನಂತರ ಬ್ರಿಟೀಷರ ಆಗಮನದಿಂದ ಇಂಗ್ಲೀಷ್ ಭಾಷೆ ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿ ಅದರ ಜೊತೆಗೆ ನಮ್ಮ ಕರ್ನಾಟಕದ ಸುತ್ತಮುತ್ತಲೂ ಇರುವ ಕೆಲವು ರಾಜ್ಯಗಳ ಭಾಷೆಗಳು ಸಹ ಕರ್ನಾಟಕದ ಮೇಲೆ ಕನ್ನಡ ಭಾಷೆಯ ಮೇಲೆ ಮತ್ತು ಸಂಸ್ಕೃತಿಯ ಮೇಲೆ ತಮ್ಮದೇ ಆದ ಪ್ರಭಾವವನ್ನು ಬೀರುತ್ತಾ ಇತಿಹಾಸದಲ್ಲಿ ಒಂದು ಮೈಲುಗಲ್ಲನ್ನು ಸ್ಥಾಪಿತ ಗೊಂಡಿದೆ ಇಲ್ಲಿ ನಾವು ಪ್ರಮುಖವಾಗಿ ನೋಡುವುದಾದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಭಾಷೆಯು ಬೇರೆ ಭಾಷೆಗಳೊಂದಿಗೆ ಪೈಪೋಟಿ ಕೊಡುತ್ತ ಬೇರೆ ಭಾಷೆಗಳಂತೆಯೇ ಅದೂ ಸಹ ತುಂಬ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಆದರೆ ಬೇರೆ ಭಾಷೆಗಳ ಪ್ರಭಾವ ಪಾಶ್ಚಾತ್ಯ ಸಂಸ್ಕೃತಿಗಳ ಪ್ರಭಾವ ಕನ್ನಡ ಭಾಷೆಯ ಮೇಲೆ ಇದೆ ನಾವು ಇಂದಿನ ದಿನಗಳಲ್ಲಿ ಕೆಲವು ಪದಗಳನ್ನು ಯೂಸ್ ಮಾಡ್ತೀವಿ ಯಾವ ಥರ ಇಂಗ್ಲೀಷಲ್ಲಿ ಹೇಳ್ತೀವಿ ಬಸ್ ಅಂತ ಅದು ಆ್ಯಕ್ಚುಲಿ ಕನ್ನಡ ಪದ ಅಲ್ಲ ಆದರೆ ನಾವು ಯೂಸ್ ಮಾಡ್ತೀವಿ ಬುಕ್ ಅಂತೀವಿ ಬುಕ್ ಕೊಡು ಅಂತೀವಿ ಅದನ್ನು ನಾವು ಪುಸ್ತಕ ಅನ್ಬೇಕು ಇವೆಲ್ಲ ನಾನು ಏನಕ್ಕೆ ಹೇಳ್ತಿನೆಂದರೆ ಬೇರೆ ಭಾಷೆಗಳು ಪ್ರಭಾವ ಬೀರಿವೆ ಕನ್ನಡ ಭಾಷೆ ಮೇಲೆ ಸಂಸ್ಕೃತಿಯ ಬಗ್ಗೆ ಹೇಳುವುದಾದರೆ ಉದಾಹರಣೆಗೆ ನಾವು ಇಂದಿನ ಕಾಲದಲ್ಲಿ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಅವೆಲ್ಲ ಯೂಸ್ ಮಾಡ್ತೀವಿ ನಮ್ ಸ್ಕ್ರ ಸಂಸ್ಕೃತಿಯೆಲ್ಲ ಚೇಂಜ್ ಆಗ್ತಾಯಿದೆ ಈ ಥರ ಕರ್ನಾಟಕದ ಕನ್ನಡ ಭಾಷೆಯ ಮೇಲೆ ಸಂಸ್ಕೃತಿಯ ಬೇರೆ ಬೇರೆ ಭಾಷೆಗಲು ತಮ್ಮದೇ ಆದ ಪ್ರಭಾವವನ್ನು ಬೀರಿವೆ ಎಂಬುದಕ್ಕೆ ಉದಾಹರಣೆಯಾಗಿದೆ ಆದರೆ ಕನ್ನಡ ಭಾಷೆಯು ಎದೆಗುಂದದೆ ಒಂಬತ್ತು ಜ್ಞಾನಪೀಠ ಪ್ರಶಸ್ತಿಗಳನ್ನು ಹೊಂದಿ ತನ್ನದೇ ಆದ ಕಾರ್ಯ ವೈಖರಿಯನ್ನು ಕಾರ್ಯ ವೈಖರಿಯೊಂದಿಗೆ ಪ್ರಸಿದ್ಧತೆಯನ್ನು ಪಡೆದುಕೊಂಡಿದೆ